ಹೌದು ಹಾಂ ಹಾಂ ಹೇಳಿ ಮೇಡಮ್ ಎಲ್ಲ ಫ್ರಶ್ ಇದೆ ನಿಮ್ಗೆ ಯಾವ ಥರ ಹಣ್ ಬೇಕಾಗಿತ್ತು ಹ್ಞೂ ಹಾಂ ಇಲ್ಲ ಒಂದು ಅರ್ಧರ್ಧ ಕೆಜಿ ಹಾಕಲೋ ಇಲ್ಲ ಒಂದೊಂದು ಕೆಜಿ ಹಾಕಲೋ ಹಾಂ ಸೇಬು ಟು ಫಿಫ್ಟಿ ಇದೆ ಬಾಳೆಹಣ್ಣು ಒಂದು ಎಂಬತ್ತು ರೂಪಾಯಿ ಇದೆ ಕೆಜಿ ಹಾಂ ಟು ಫಿಫ್ಟಿ ಇದೆ ಹಾಂ ಫ್ರೆಶ್ ಬೇಕು ಅಂತಂದರೆ ಜಾಸ್ತಿ ಆಗುತ್ತೆ ಹ್ಞೂ ಫ್ರಶ್ಶಿದೆ ಬಾಳೆಹಣ್ ಎಂಬತ್ತು ಇದೆ ಬಾಳೆಹಣ್ ಎಂಬತ್ತು ಇದೆ ಮೂಸಂಬಿಯೂ ಅಂಡ್ರೆಡ್ ಇದೆ ಓಕೆ ಮೇಡಮ್ ಹಾಕ್ಕೊಡ್ತೀವಿ ಹಾಂ ಡೆಲ್ವರಿ ಕೊಡ್ತೀವಿ ಚಾರ್ಜೂ ಒಂದು ಅವ್ರು ಬರ್ತಾರಲ್ಲ ಡೆಲ್ವರಿ ಬಾಯ್ಗೇ ಕೊಡಿ ನಾನು ಇಲ್ಲಿಂದ ಹಾಕಿ ಕಳಿಸ್ತೀನಿ ಡೆಲ್ವ ಅವ್ರಿಗೇ ಡೆಲ್ವರಿ ಬಾಯ್ಗೇ ಕೊಟ್ಟುಬಿಡಿ ಈಗ ಫೈ ಫೈ ಕೆಜಿ ಅಂತಂದರೆ ಟು ಫಿಫ್ಟಿ ಎಂತಂದರೆ ಅದೇ ಒನ್ ಟು ಫಿಫ್ಟಿ ಆಗುತ್ತೆ ಈಗ ಒಂದು ಐದು ಕೆಜಿ ಹಣ್ಣು ಅಂತಂದರೆ ಮತ್ತು ಬಾಳೆಹಣ್ಣು ಅಂತಂದರೆ ಎಲ್ಲ ಆಗುತ್ತೆ ಎಲ್ಲ ಒಂದು ನಾಲ್ಕು ಒಂದು ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಸಪೋಟ ಇದೆ ಅದೂ ಅಂಡ್ರೆಡ್ ಇದೆ ದ್ರಾಕ್ಷಿ ಎಲ್ಲ ಇದೆ ದ್ರಾಕ್ಷಿಯೂ ಇದೆ ಓಕೆ ನಾಳೆ ಮಾತಾಡಿ ಹಾಂ ಓಕೆ ತ್ಯಾಂಕ್ ಯು